ಒಂದು ಪ್ರಯಾಣಿಕರಿಗೆ ಅಂದರೆ ಒಂದು ಒಂದು ಪ್ಲೇಸಿಗೆ ಹೋಗುವಾಗ ನಾವು ಎಲ್ಲವನ್ನು ಸೌಲಭ್ಯಗಳು ನಮಗೆ ಬೇಕಾಗುತ್ತದೆ ಅಂದರೆ ನಾವು ಶೌಚಾಲಯ ನಮಗೆ ಬೇಕಾಗುತ್ತೆ ಮತ್ತು ಅಲ್ಲಿಯ ನಮಗೆ ಬೇಕಾದ ಆಹಾರ ಮತ್ತು ಅಲ್ಲಿ ನಮಗೆ ನಾವೊಂದು ವೆಹಿಕಲಲ್ಲಿ ಹೋಗಬೇಕಾದ್ರೆ ಅಲ್ಲಿ ನಮಗೆ ಒಂದು ಫ್ಯೂಲಿನ ಫ್ಯೂಲ್ ಕೂಡ ಅಲ್ಲಿ ಇರಬೇಕಾಗುತ್ತೆ ಹಾಗೇ ಒಂದು ಎಲ್ಲ ಕಡೆಯಲ್ಲಿ ಇದು ನಮಗೆ ಇರು ಇರಲಿಕ್ಕೆ ಸಾಧ್ಯವಿಲ್ಲ ಇರ್ಬೇಕು ಆದರೆ ಇರುವುದಿಲ್ಲ ಕೆಲವೊಂದು ಕಡೆ ಹಾಗೆ ಒಂದು ನಾವೊಂದು ಪ ಒಂದು ಪ್ಲೇಸಿಗೆ ಹೋಗುವಾಗ ಅಲ್ಲಿ ನಮಗೆ ಒಂದು ಒಂದು ಅವಶ್ಯಕ ವಸ್ತು ಬೇಕೇ ಬೇಕಾಗುತ್ತೆ ಅಂದರೆ ಅಲ್ಲಿ ಶೌಚಾಲಯ ಇರಬೇಕು ಅಂದರೇ ನಮಗೆ ಕೆಲವೊಂದು ಕಡೆಯಲ್ಲಿ ಇರುವುದಿಲ್ಲ ಒಂದು ನಮ್ಗೆ ಗೊತ್ತಿರದ ಸ್ಥಳದಲ್ಲಿ ಅದು ಅದೆಲ್ಲ ಇರಲೇಬೇಕಾಗುತ್ತೆ ಹಾಗೇ ತುಂಬ ಸಲ ಇದೇ ಈ ಥರ ಸಮಸ್ಯೆಗಳನ್ನು ನಾವು ಎದುರಿಸಿದ್ದೆ ಎದುರಿಸ್ತಾ ಇರ್ತೇವೆ ಹಾಗೇ ನಮಗೆ ನಾವು ಎಲ್ಲ ಅಂದರೆ ಎಲ್ಲ ಫುಡ್ಡನ್ನು ನಮ್ಗೆ ಒಂದು ಪ್ರದೇಶದಲ್ಲಿ ಇರುವಲ್ಲಿ ಇರಲ್ಲ ಇರುವಾಗ ನಾವದನ್ನು ಸೇವಿಸುವುದಿಲ್ಲ ನಮಗೆ ಬೇಕಾದ ಆಹಾರ ಕೂಡ ಅಲ್ಲಿ ಇರಬೇಕಾಗುತ್ತೆ ಹಾಗೇ ಒಂದು ಕೆಲವು ಸ್ಥಳಗಳಲ್ಲಿ ಒಂದು ಒಂದು ಕೆಲವು ಸ್ಥಳಗಳು ನಮಗೆ ಬೇಕಾದ ಇದು ಕೂಡ ಇರುವುದಿಲ್ಲ ಯಾವುದೂ ಅಂದರೆ ಒಂದು ನೆಟ್ವರ್ಕ್ ಆಗಲಿ ಏನಾದ್ರೂ ಹಾಗಿರು ಇರುವುದಿಲ್ಲ ಮತ್ತೊಂದು ಮತ್ತು ಮತ್ತೊಂದೇನೆಂದ್ರೆ ಇಂಧನ ಸೌಲಭ್ಯಗಳು ನಮಗೆ ಬೇಕೇ ಬೇಕಾಗುತ್ತೆ ಹಾಗೇ ಎಲ್ಲ ಒಂದು ಪ್ರದೇಶಕ್ಕೆ ಹೋಗುವಾಗ ಎಲ್ಲ ಸೌಲಭ್ಯಗಳು ಬೇಕಾಗುತ್ತೆ